ಡಾಕ್ಟರ್ ಪೂಜ ಮಾತಾಡುದಲ್ಲಾ ನಾನು ನಿಮ್ಮ ಮೊನ್ನೆ ಕ್ಲೀನಿಕಿಗೆ ಬಂದಿದ್ದೆ ನೀವು ನನ್ನದು ಹೆಸರು ಷ್ಟೀಫರ್ಡ್ ಅದು ನೀವು ರೂಟ್ ಕ್ಯಾನಲ್ ಮಾಡಲಿಕ್ಕೆ ಹೇಳಿದ್ರಿ ಅದು ಅದರದ್ದು ಪ್ರೊಸಿಜರ್ ಹೇಗೆ

ಹಾಗಾದರೆ ಹಾಗಾದ್ರೇ ನಾವು ಯಾವಾಗ ಬರಬೇಕು ಸೋಮವಾರ ನನಗೆ ಅಂದರೆ ಬೇರೆ ಕೆಲಸ ಉಂಟು ಶುಕ್ರವಾರ ಆಗ್ತದೆ ಹೌದು ಶುಕ್ರವಾರ ಎಷ್ಟು ಗಂಟೆಗೆ ಇರ್ತೀರಿ ಅಂದರೆ ನೀವು ಹಾಂ ಸರಿ ಬರ್ಬೌದು ಹಾಗಾದ್ರೆ ಶುಕ್ರವಾರ ಸಂಜೆ ಬರುದಲ್ಲ ಹಾಂ ಸರಿ ತ್ಯಾಂಕ್ ಯು ಡಾಕ್ಟರ್

ಹೌದಾ ಸರಿ ಆಯ್ತು ಹಾಂ ಸರಿ ಸರಿ ಡಾಕ್ಟರ್ ಓಕೆ ತ್ಯಾಂಕ್ ಯು